ಇವಾಗ ನಾವು ಕಲೆ ಅಂತ ಬಂದಾಗ ಡಿಜಿಟಲ್ ಪ್ರಕಾರದ ಡಿಜಿಟಲ ಮೂಲಕವಾಗಿ ನಾವು ಕಲಾ ಕಲೆಯನ್ನು ಅಂದರೆ ಪೇಂಟಿಂಗ್ಸ್ ಆಗಿರ್ಬೌದು ಚಿತ್ರಗಳನ್ನ ಬಿಡ್ಸಲಿಕ್ಕೆ ಅಷ್ಟು ಉತ್ತಮ ಅನಿಸಲ್ಲ ಯಾಕಂದರೆ ಕಲೆ ಅಂತ ಬಂದಾಗ ಕಲೆ ಮನುಷ್ಯನ ಒಂದು ಉತ್ತಮ ಗುಣ ಅಂತಾ ಹೇಳ್ಬೌದು ಯಾಕಂದರೆ ಮನುಷ್ಯ ತನ್ನ ಕೈಗಳ ಮೂಲಕ ಆ ಪೆನ್ಸಿಲ್ನ ಇಟ್ಕೊಂಡು ಸ್ಕೆಚ್ ಮಾಡೋದೆ ಬೇರೆ ಎ ಐಗಳ್ ಮೂಲಕ ಡಿಜಿಟಲ್ ಮಾರ್ಗದಲ್ಲಿ ಕಲೆಗಳು ಅಂದರೆ ಚಿತ್ರಗಳನ್ನೆಲ್ಲ ಬಿಡಿಸೋದು ಪೇಂಟಿಂಗ್ಸ್ ಮಾಡೋದು ತುಂಬ ಕಷ್ಟ ಅಷ್ಟು ಎಫೆಕ್ಟಿವ್ ಆಗಿ ಬರೋದಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಈಗ ನಾವು ನೋಡ್ಬೌದು ಒಂದು ಫೇಸ್ ಪೇಂಟಿಂಗ್ ಅಂದರೆ ನಾವು ಹೇಗಿದೀವೋ ಹಾಗೆ ಪೇಂಟ್ ಮಾಡ್ತೀವಿ ಅಂತ ಬಂದಾಗ ಅಲ್ಲಿ ನಾವು ಕಂಪ್ಯೂಟರಲ್ಲಿ ನಾವು ಡಿಜಿಟಲ್ ಮೂಲಕ ಪೇಂಟ್ ಮಾಡೋದಕ್ಕು ನಾವು ಇಲ್ಲಿ ಈ ಪೇಂಟಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದನ್ ಅದರಲ್ಲಿ ನಾವು ಅದ್ರ ಮೂಲಕ ನಾವು ಚಿತ್ರಗಳನ್ನು ಬಿಡಿಸೋದಾಗಿರ್ಬೌದು ಪೇಂಟಿಂಗ್ಸ್ ಮಾಡೋದಾಗಿರ್ಬೌದು ಅದನ್ನು ಅದ್ರಗಳ ಅದ್ರ ಮೂಲಕ ಮಾಡೋದು ತುಂಬ ಉತ್ತಮ ಅಂತ ಅನಿಸುತ್ತೆ ತುಂಬ ಎಫೆಕ್ಟಿವ್ ಆಗಿ ಕಾಣುತ್ತೆ ಯುನಿಕ್ ಆಗಿ ಕಾಣುತ್ತೆ ಮತ್ತು ಅದು ಚಂದಾ ಚಂದ ಅಂತ ಅನಿಸುತ್ತೆ ಅಂದರೆ ತುಂಬ ತುಂಬ ಬೆಟರ್ ಅಂತ ಅನಿಸುತ್ತೆ ಡ ಡಿಜಿಟಲ್ ಮೂಲಕ ಮಾಡೋದಷ್ಟು ಒಳ್ಳೇದಲ್ಲ ಅನಿಸುತ್ತೆ ಮತ್ತು ಟೈಮ್ ಕೂಡ ವೇಷ್ಟ್ ನಾವು ಇವಾಗ ಒಂದು ಪೆನ್ಸಿಲಲ್ಲೀ ಎರೇಸ್ ಮಾಡ್ತಿವಿ ಅಂತ ಅಂದು ಪೆನ್ಸಿಲಲ್ಲಿ ಬಿಡಿಸಿರೋ ಡ್ರಾಯಿಂಗ್ನ ಎರೇಸ್ ಮಾಡ್ತೀವಿ ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಎರೇಸ್ ಮಾಡ್ತೀವಿ ಆದರೆ ಕಂಪ್ಯೂಟರಲ್ಲಿ ಮಾಡಿದೀನಿ ಕೂಡ ನಾನು ಆದರೆ ಅದು ಅಷ್ಟು ಚಂದ ಆಗೋಲ್ಲ ಬೇಗ ಬೇಗ ಆಗೋಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟು ಎರೇಸ್ ಆಗೋಲ್ಲ ಜಾಸ್ತಿ ಆಗೋದು ಇಲ್ಲ ಕಡಿಮೆ ಆಗೋದು ಈ ಥರ ಆಗ್ತದೆ ಈಗಾದರೆ ಅದು ಕಷ್ಟ ಆಗುತ್ತೆ ಯಾಕಂದರೆ ಈ ಥರ ಎರೇಸ್ ಆದರೆ ಅಂದರೆ ತುಂಬ ಜಾಸ್ತಿ ಹೋದರೆ ಮತ್ತು ಅದನ್ನು ಬಿಡಿಸ್ತಾ ಕೂರಬೇಕು ಅದು ಕಷ್ಟ ಆಗುತ್ತೆ ಡಿಜಿಟಲ್ ಪ್ರಕಾರವಾಗಿಯು ಈ ಕಲೆಯನ್ನು ಅಂದರೆ ಪೇಂಟಿಂಗ್ಸ್ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದು ನನಗೆ ಅಷ್ಟೊಂದು ಎಫಿಕ್ಟಿವ್ ಅಂತ ಅನಿಸಲ್ಲ ಮತ್ತು ಮನುಷ್ಯರು ಕೈ ತನ್ನ ಕೈಯಾರೇ ಬಿಡಿಸಿದ ಚಿತ್ರಗಳಿಗಿಂತ ಡಿಜಿಟಲ್ ಪ್ರಕಾರದ ಕಲಾ ಡಿಜಿಟಲ್ ಕಲಾ ಪ್ರಕಾರ ತುಂಬ ಉತ್ತಮ ಅಂತ ನಾನು ಹೇಳಲ್ಲ ಅದಷ್ಟು ಎಫೆಕ್ಟಿವ್ ಅಂತ ನನಗ್ ಅನ್ನಿಸ್ತಿಲ್ಲ ಹಾಗಾಗಿ ನಾನು ಅದನ್ನು ಹೇಳಲ್ಲ